ವಿಜಯನಗರ ಜಿಲ್ಲೆ ಅಂತ ಹೇಳಿದ ತಕ್ಷಣ ತುಂಬ ಖುಷಿ ಆಗತ್ತೆ ಯಾಕಂದರೆ ಹಲವಾರು ಕಲಾ ಪ್ರಕಾರಗಳನ್ನ ನಾವು ನೋಡ್ತಾ ಹೋಗ್ತೀವಿ ಉದಾಹರ್ಣೆಗೆ ಹೇಳ್ಬೇಕಂದ್ರೆ ನಮ್ಮ ಹಂಪಿ ಹಂಪಿಯಲ್ಲಿ ಶ್ರೀ ಕೃಷ್ಣ ದೇವರಾಯ ಅತಿ ಉತ್ತಮ್ವಾಗಿರ್ತಕ್ಕಂಥ ಆಡಳಿತವನ್ನು ನೆಡ್ ನಡ್ಸಿ ಇಡೀ ಬೇರೆ ಬೇರೆ ಜಿಲ್ಲೆಗಳಿಗೆ ಮಾದರಿಯಾಗಿರ್ತಕ್ಕಂಥ ಒಂದು ಪ್ರಸಂಗಗಳ್ನು ನಾವು ನೋಡ್ತಾ ಹೋಗ್ತೀವಿ ಯಾಕಂದರೆ ಸತತವಾಗಿ ಸಾವಿರಾರು ವರ್ಷಗಳ ಕಾಲ ಆಡಳಿತವನ್ನ ಶ್ರೀ ಕೃಷ್ಣ ದೇವರಾಯ ನಡ್ಸಿದ ಆಮೇಲೆ ನಮ್ಮ ಹಂಪಿಯಲ್ಲಿ ಯಾವ ಕಲೆಯಿಲ್ಲ ಕಲೆ ಅನ್ ಮಿಂಚ್ ಯಾವ ಚಿತ್ರಕಲೆ ಇಲ್ಲ ಕಲ್ಲಿನ ರಥ ಇಲ್ಲ ಈ ರೀತಿ ಕಲ್ಲು ಈಗ ಮುತ್ತು ರತ್ನಗಳ್ನ ಸೇರ್ನಲ್ಲಿ ಅಳಿತಾ ಇದ್ದರಂತೆ ಈ ರೀತಿಯಾಗಿರ್ತಕ್ಕಂಥ ಕಲೆಯನ್ನು ಅಥ್ವ ಸಾಂಪ್ರದಾಯಿಕವಾಗಿ ಇರ್ತಕ್ಕಂಥ ಒಂದು ರೀತಿಯನ್ನ ನೋಡ್ದಾಗ ತುಂಬ ಹೆಮ್ಮೆ ಆಗತ್ತೆ ಯಾವ್ದು ಯಾವ ಒಂದು ಜಿಲ್ಲೆಗಳಲ್ಲಿ ಈ ಥರ ಯ ವ್ಯವಸ್ಥೆ ಇತ್ತು ಆದರೆ ಈಗ ಔ ಒಂದು ನಮ್ಮ ವಿಜಯನಗರ ಜಿಲ್ಲೆ ವಿಶೇಷ್ವಾಗಿರ್ತಕ್ಕಂಥ ಸ್ಥಳ ಪ್ರಕಾರಗಳಲ್ಲಿ ಒಂದಾಗಿ ಕೂಡ ಮಿಂಚ್ತಾಯಿದೆ ನಮ್ಮ ಕೂಡ ಅತಿ ಉನ್ನತ್ವಾಗಿರ್ತಕ್ಕಂಥ ಸ್ಥಾನವನ್ನ ಸ್ನಾನ ಸ್ಥಾನ ಮಾನಗಳನ್ನ ಪಡೆದುಕೊಂಡಿದೆ ಮತ್ತು ನಾವು ಅಲ್ಲಿ ನೆಲಸ್ತಿದ್ದೀವಿ ಅನ್ನೋದು ಒಂದು ಹೆಮ್ಮೆಯ ವಿಷಯ ಆಗಿದೆ ಈ ಕಲಾ ಪ್ರಕಾರಗಳಲ್ಲಿ ಅಥ್ವ ಕುಶಲ ಕಲೆಗಳಲ್ಲಿ ಅತಿ ಮುಕ್ವಾಗಿರ್ತಕ್ಕಂಥದ್ದು ನಮ್ಮ ವಿಜಯನಗರದಲ್ಲಿ ನಾವು ಕಂಡು ಬರುತ್ತಿವಿ ಯಾಕಪ್ಪಾ ಅಂದರೆ ಇಲ್ಲಿರ್ತಕ್ಕಂಥ ಕಲೆ ಆಗಿರ್ಬೌದು ಸಂಸ್ಕೃತಿ ಆಗಿರ್ಬೌದು ಇತಿಹಾಸ ಆಗಿರ್ಬೌದು ಪ್ರತಿಬಿಂಬಿಸುವಂಥ ಕಲೆ ಕೌಶಲ್ಯ ಸಂಸ್ಕೃತಿಯದ್ದು ಇತಿಹಾಸವಾಗಿರ್ಬೋದು ಈ ಇತಿಹಾಸವು ಏನು ಆಗ್ತೈತೆ ಏ ಹಲವಾರು ವ್ಯಕ್ತಿಗಳಿಗೆ ಅಥ್ವ ಉತ್ತುಮ್ವಾಗಿರ್ತಕ್ಕಂಥ ವೇದಿಕೆ ಅಂತನು ಹೇಳ್ಬೌದು ನ್ಯ ಒಬ್ಬ ಮನುಷ್ಯ ಬದುಕೋಕೆ ಇಷ್ಟು ಸಾಕಲ್ರಿ ಸಾಕ ಈಗ ಯಾಕಂದ್ರೆ ಒಂದು ಸಂಸ್ಕೃತಿಯನ್ನ ಸರಿಯಾಗಿ ತಿಳ್ಕೊಂಡಿದ್ದೆ ತಿಳ್ಕೊಂಡಿದ್ದೆ ಆಗಿದ್ದರೆ ಒಬ್ಬ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ ಆಗೋಕೆ ಕಾರಣ ಆಗ್ತೈತಿ ಹಾಗಾಗಿ ಕಲೆ ಅಂತ ತಕ್ಷಣ ಏನಪ್ಪ ನಮ್ಮ ಒಂದು ವಿಜಯನಗರ ಅಥ್ವ ಹಂಪಿಯನ್ನೇ ತಗಂಡಾಗ ಕಲೆಗಳ ನಾವು ನೋಡುತ್ತೀವಿ ಅಲ್ಲಿ ಚಿತ್ರ ಕಲೆಯಾಗಿರ್ಬೌದು ಸಾಹಿತಿಕವಾಗಿರ್ಬೌದು ಆಮೇಲೆ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಆಮೇಲೆ ಅಲ್ಲಿರ್ತಕ್ಕಂಥ ಜನರು ಯಾವ ರೀತಿ ವಾಸ್ವಾಗಿದ್ದರು ಈಗ ಒಂದು ಉದಾಹರ್ಣೆ ಹೇಳೋದಾದರೆ ನಮ್ಮ ಒಂದು ವಿಜಯನಗರ ಜಿಲ್ಲೆಯಲ್ಲಿಇರ್ತಕ್ಕಂಥ ಜನ್ರು ಎಷ್ಟು ಒಂದು ಬುದ್ಧಿವು ಜೀವುಗಳು ಅಂತ ಹೇಳೋದಾದರೆ ಫಾರಿನಿಂದ ಬರ್ತಕ್ಕಂಥ ಲ್ಯಾಂಗ್ವೇಜನ್ನ ಅರ್ಥ ಮಾಡ್ಕೊಳ್ತಾಕ್ಕಂಥ ಕೆಪ್ಯಾಸಿಟಿ ಇವೊಂದು ಇಲ್ಲಿರ್ತಕ್ಕಂಥ ಜನರಿಗಿದೆ ಯಾಕಂದರೆ ಅವರು ಕನ್ನಡವನ್ನ ಕಲಿತರೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಬೇಗ್ವ ವೇಗವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಜನರು ಬೇರೆ ಭಾಷೆಯನ್ನ ಕಲ್ತ್ಬಿಟ್ಟು ಅವರಿಗೆ ಕನ್ನಡ ಕಳ್ಸ್ತಾಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ ಈ ರೀತಿಯಾಗಿ ಇರ್ತಕ್ಕಂಥ ಒಂದು ಉತ್ತಮ ಅಥ್ವ ಪ್ರೌಢಮೆಯನ್ನ ನಾವು ಖುಷಿಯಿಂದ ಹೇಳ್ಕೊಬೋದು ಯಾಕಂದರೆ ಬೇರೆ ಲ್ಯಾಂಗ್ವೇಜನ್ನ ಕಲ್ತ್ಬಿಟ್ಟು ಅವರಿಗೆ ನಮ್ಮ ಕನ್ನಡವನ್ನ ಹೇಳ್ಕೊಡೋದು ಇದ್ಯಲ್ಲ ಅದು ಉತ್ತಮವಾಗಿರ್ತಕ್ಕಂಥದ್ದು ಯಾಕೆಂದರೆ ಭಾಷೆಗಳು ಅನ್ನೋದ್ಕಿಂತ ನಮಗೆ ಕನ್ನಡ ಭಾಷೆ ಮೇಲೆ ಅತಿ ಹೆಚ್ಚು ವ್ಯಾಮೋಹ ಜಾಸ್ತಿ ಏನಕ್ಕಂದ್ರೆ ನಾವು ಕನ್ನಡಿಗರು ಅನ್ನೋದೊಂದಿದೆ ಹಾಗಾಗಿ ವಿಜಯನಗರ ಜಿಲ್ಲೆಯ ವಿಶೇಷ ಸ್ಥಳೀಯ ಪ್ರಕಾರಗಳಲ್ಲಿ ನಮ್ಮ ಹಂಪಿ ತುಂಬ ಉತ್ತಮ್ವಾಗಿರ್ತಕ್ಕಂತ ಸ್ತಾನಮಾನವನ್ನ ತಗೊಂಡಿದೆ ವಿಜಯನಗರ ಜಿಲ್ಲೆಗೆ ಒಂದು ಉತ್ತಮವಾಗಿರ್ತಕ್ಕಂತ ಕೊಡಿಗೆಯನ್ನ ನೀಡಿದ್ದಾರೆ ಅಂತಾ ಹೇಳ್ತ ಇಲ್ಲಿ ಹಲವಾರು ಇತಿಹಾಸ ದ ಕತೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಶ್ರೀ ಕೃಷ್ಣನ ಆಡಳಿತ ಆಗಿರ್ಬೋದು ಅಲ್ಲಿ ಯಾವ ರೀತಿ ಇತ್ತು ಆಡಳಿತವನ್ನ ಯಾವ ರೀತಿ ನಡ್ಸಿದ್ದರು ಅಲ್ಲಿ ಜನರಿಗೆ ಯಾವ ರೀತಿ ಮಾದರಿಯಾದರು ಆಮೇಲೆ ಇಲ್ಲಿ ಹಲವಾರು ರೀತಿಯಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಒಂದು ರಾಜ ಮನೆತನ ಇತ್ತು ರಾಜ ಮನೆತನದಲ್ಲಿ ಯಾವ ರೀತಿ ರಾಣಿಗಳು ಇದ್ದರು ರಾಜರ ಹೇಗಿದ್ದರು ಸೈನಿಕರು ಹೇಗಿದ್ದರು ಅವ್ರು ಯಾವುದಕ್ಕೋಸ್ಕರ ಎಷ್ಟೆಲ್ಲಾ ಆಡಳಿತ ನಡ್ಸಿದ್ದರು ಆಮೇಲೆ ಯಾವುದು ಕೂಡ ಇದನ್ನ ನೋಡ್ತಾ ಹೋದಾಗ ಅದನ್ನ ಓದ್ತಾ ಹೋದಾಗ ನಮಗೆ ತುಂಬ ಖುಷಿಕೊಡ್ತಕ್ಕಂಥ ವಿಚಾರ ಅಂತು ಕೆಲ್ವೊಂದು ಸರ್ತಿ ಕೂಡ ಬೇಸರ ನಮಗೋಸ್ಕರ ಎಷ್ಟೋ ಜನರು ಇಲ್ಲಿ ತಮ್ಮ ಪ್ರಾಣಗಳನ್ನು ಒತ್ತೆಯಿಟ್ಟು ನಮಗೋಸ್ಕರ ಅವರು ಬಲಿದಾನಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಅವರ ಒಂದು ಕೀರ್ತಿಯನ್ನ ಅಥ್ವ ಅವರ ಒಂದು ಸಂಸ್ಕೃತಿಯನ್ನ ನಾವು ಬೆಳ್ಸ್ಕೊಂಡು ಉಳ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಮ್ಮದಾಗಿದೆ ಹಾಗಾಗಿ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು ಕೂಡ ಮಾಡಬೇಕು ಕೂಡ ಹಾಗಾಗಿ ಇಲ್ಲಿನ ಹಲ್ವಾರು ರೀತಿ ಇರ್ತಕ್ಕಂಥ ಒಂದು ನಮ್ಮ ಒಂದು ಹಂಪಿಯನ್ನ ಕೂಡ ಐತಿಹಾಸಿಕ ಸ್ಥಳದಲ್ಲಿ ಮತ್ತು ಐತಿಹಾಸಿಕ ಸ್ಥಳಗಳಲ್ಲಿ ವಿಜಯನಗರ ಜಿಲ್ಲೆ ಇರ್ತಕ್ಕಂಥ ಎಷ್ಟೋ ಎಷ್ಟೋ ದೇವಸ್ಥಾನಗಳಾಗಿರ್ಬೋದು ಎಷ್ಟೋ ಪ್ರವಾಸಿ ತಾಣಗಳಾಗಿರ್ಬೋದನ್ನ ನಾವು ನೋಡ್ತಾ ಹೋಗ್ತೀವಿ ಉ ಉದಾಹರ್ಣೆಗೆ ಹೇಳೋದಾದ್ರೆ ಇಲ್ಲೇ ನಮ್ಮ ಡ್ಯಾಮ್ ಅಂತಾ ಸಿಗುತ್ತೆ ಇದು ಬಂದು ಮಳೆಗಾಲದಲ್ಲಿ ಉತ್ತಮ್ವಾಗಿರ್ತಕ್ಕಂಥ ಒಂದು ಮನರಂಜನೆ ಆಗಿರ್ತಾಕ್ಕಂಥದ್ದು ಆಮೇಲೆ ಎಲ್ಲಾರ ಮನಸ್ಸನ್ನ ಮುದಗೋಳಿಸ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂತ ಪ್ರಪನ್ ಅಥ್ವ ಸುಂದರವಾಗಿರ್ತಕ್ಕಂಥ ಸ್ಥಳ ಅಂತ ಕೂಡ ನಾವು ಕರಿಬೋದು ಹಾಗಾಗಿ ಇದೇ ರೀತಿ ಹೇಳೋದಾದರೆ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಯೂ ಕೂಡ ಉತ್ತಮವಾಗಿ ತಯಾರಾಗಿದೆ ಅಲ್ಲಿ ಕೂಡ ಉತ್ತಮವಾದಂತಹ ರೀತಿ ನೀತಿಗಳನ್ನ ಹೊಂದಿದೆ ಅಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಹಾಗು ಮ ಸಾಂಸ್ಕೃತಿಕವಾಗಿ ಆಗಿರ್ಬೋದು ಅರ್ಥಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಹಲ್ವಾರು ಕ್ಷೇತ್ರಗಳು ಇನ್ನಿತರ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಭಾಷೆ ಅಥ್ವ ಉತ್ತುಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಹೊಂದಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ನಾವು ಇರೋದು ತುಂಬ ಹೆಮ್ಮೆಯ ವಿಷಯ ಅಂತ ಕೂಡ ತಿಳ್ಕೊಬೋದು ಅಂತ ಹೇಳ್ತಾ ಇಲ್ಲಿ ಕೂಡ ನಮ್ಮ ಕರ್ನಾಟಕ ಅತಿ ಹೆಚ್ಚು ಹೆಚ್ಚು ಉತ್ತಮವಾದ ಸ್ಥಾನದಲ್ಲಿದೆ ಇದು ಕೂಡ ಮುಂದುವರಿಲಿದೆ ಇದೇ ರೀತಿಯಾಗಿರಲಿ ಅಂತ ನನಗೂ ಖುಷಿಯಿದೆ